ಶರ್ಟನ್ನು ಎಲ್ಲ ಥರದ ವ್ಯಕ್ತಿಗಳೂ ಶರ್ಟ್ಗಳನ್ನ ಹಾಕೋಬೋದು ಮತ್ತೆ ಶರ್ಟನ್ನ ನಾವು ಯಾವುದೇ ರೀತಿ ಫಂಕ್ಷನ್ ಮತ್ತು ಆಫೀಸ್ ವರ್ಕ್ ಈ ರೀತಿ ಯಾವುದಕ್ಕೆ ಬೇಕಾದ್ರೂ ನಾವು ಶರ್ಟ್ಗಳನ್ನ ಧರ್ಸ್ಬೋದು ಮತ್ತು ಈಗ ಸ್ಕೂಲ್ ಹುಡುಗರು ಕೂಡ ಹಾಕ್ಬೋದು ಶರ್ಟ್ನ ಮತ್ತೆ ಕಾಲೇಜ್ ಯುವಕರು ಕೂಡ ಜಾಸ್ತಿ ಶರ್ಟನ್ನೇ ಹಾಕ್ತಾರೆ ಮತ್ತೆ ಇವ್ ಅಂಕಲ್ಗಳು ಆಫೀಸಿಗೆ ಹಾಕ್ತಾರೆ ತಾತಂದಿರು ಶರ್ಟ್ಗಳನ್ನ ಹಾಕ್ತಾರೆ ಯಾಕೆಂದರೆ ಇದು ಶರ್ಟ್ಗಳಲ್ಲಿ ಕಡಿಮೆ ಬೆಲೆಗೆ ನಮಗೆ ಶರ್ಟ್ ಸಿಗುತ್ತೆ ಮ್ ಮತ್ತೆ ಶರ್ಟ್ ನಮಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ನಾವು ಶರ್ಟ್ ಹಾಕೊಳಕ್ಕೆ ಮತ್ತೆ ಈಗ ನಾವು ಬೇಕೆಂದರೆ ಅದನ್ನು ಫುಲ್ ಸ್ಲೀವ್ ಆಗಿ ನಾವು ಹಾಕೋಬೋದು ಶರ್ಟ್ನ ಇಲ್ಲ ನಾವು ಬಟನ್ನ ಫೋಲ್ಡ್ ಮಾಡಿಕೊಂಡು ಅದನ್ನು ಸ್ಲೀವ್ಸ್ನ ಫೋಲ್ಡ್ ಮಾಡಿಕೊಂಡು ನಾವು ಹಾಫ್ ಶರ್ಟ್ ಥರ ಹಾಕೋಬೋದು ಮತ್ತೆ ತುಂಬ ಕಂಫರ್ಟಬಲ್ ಆಗಿರೋದ್ರಿಂದ ನಮಗೆ ಯಾವುದೇ ರೀತಿ ಇಕ್ಕಟ್ಟು ಆಗುವುದಿಲ್ಲ ಬೇಸಿಗೆಗಾಲದಲ್ಲಿ ನಾವು ಶರ್ಟ್ನ ಆರಾಮಾಗಿ ಹಾಕೋಬೋದು ಯಾವುದೇ ರೀತಿ ಸೆಕೆ ಈ ಥರ ಇದರಿಂದ ಏನೂ ತೊಂದರೆ ಆಗುವುದಿಲ್ಲ ಮತ್ತೆ ಚಳಿಗಾಲದಲ್ಲೂ ಕೂಡ ಹಾಕೋಬೋದು ನಾವು ಯಾಕೆಂದರೆ ಚಳಿ ಆಗೋದು ಕಡಿಮೆ ಮಾಡುತ್ತೆ ಈ ರೀತಿ ನಾವು ಶರ್ಟ್ಗಳನ್ನು ತುಂಬ ಯೂಸ್ ಮಾಡ್ಕೋಬೋದು ಮತ್ತೆ ಈಗ ಶರ್ಟ್ಗಳು ಕೂಡ ನಮ್ಮ ಇ ಟ್ರೆಂಡ್ ಜಾಸ್ತಿ ಇರೋದ್ರಿಂದ ನಮಗೆ ಹೊಸ ಹೊಸ ಟ್ರೆಂಡ್ಗಳು ಬರ್ತಾ ಇರ್ತವೆ ಮಾರ್ಕೆಟಲ್ಲಿ ಕಡಿಮೆ ದರಕ್ಕೆ ಸಿಗುತ್ತೆ ಮತ್ತೆ ನೀವು ಪ್ರಪಂಚದ ಯಾವ ಮೂಲೆಗೆ ಹೋದರೂ ನೀವು ಶರ್ಟ್ಗಳು ಸಿಕ್ಕೇ ಸಿಗುತ್ತೆ ಎಲ್ಲಿ ಬೇಕಾದ್ರೂ ನೀವು ಶರ್ಟ್ಗಳನ್ನ ಕೊಂಡ್ಕೊಬೋದು ಆದ್ದರಿಂದ ಶರ್ಟ್ ಧರ್ಸೋರ್ಗೆ ಇದೊಂದು ಅಡ್ ತುಂಬ ಸುಲಭವಾಗಿ ಸಿಗೋದ್ರಿಂದ ತುಂಬ ಅದು ಶರ್ಟ್ ಯೂಸ್ ಮಾಡೋರ್ಗೆ ಅಡ್ವಾಂಟೇಜ್ ಯಾಕೆಂದರೆ ಈಗ ನಿಮಗೆ ಒಂದು ಶರ್ಟ್ ಈಗ ನಿಮಗೆ ಏನೋ ಒಂದು ಕಳೆದು ಹೋಗುತ್ತೆ ಇಲ್ಲಾಂದ್ರೆ ಹರಿದು ಹೋಗುತ್ತೆ ಈಗ ಆಗ ನಿಮಗೆ ಯಾವ ಅಂಗಡಿಗೆ ಹೋದರೂ ನಿಮ್ಮ ಸೈಝಿಗೆ ಶರ್ಟ್ಗಳು ಸಿಕ್ಕಿ ಬಿಡ್ತವೆ ಈಜಿಯಾಗಿ ಈ ರೀತಿ ಶರ್ಟ್ ಹಾಕೋರ್ಗೆ ಇದು ತುಂಬ ಒಂದು ಸುಲಭವಾದ ಕೆಲಸ ಶರ್ಟ್ಗಳನ್ನ ಎಲ್ಲಿ ಬೇಕಾದ್ರೂ ಶರ್ಟ್ಗಳನ್ನ ಬೈ ಮಾಡೋಕ್ಕೆ ಈ ರೀತಿ ಇರೋದ್ರಿಂದ ಎಲ್ಲರೂ ಶರ್ಟ್ಗಳನ್ನ ಇಷ್ಟಪಡ್ತಾರೆ ಮತ್ತು ಅದು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಯುವಕರ ಮೇಲೆ ಹುಡುಗರ ಮೇಲೆ ಅಂಕಲ್ ಇವರ ಮೇಲೆ ಆಫೀಸ್ ವರ್ಕ್ ಕ್ಯಾಷುವಲ್ ಡ್ರೆಸ್ ಈಗ ಯಾವ್ದಾದ್ರೂ ನಾವು ಫಂಕ್ಷನ್ಗೆ ಹೋಗಬೇಕು ಅಂದರೆ ನಾವು ಶರ್ಟ್ನ ಇನ್ ಶರ್ಟ್ ಮಾಡಿಬಿಟ್ಟೆ ಅದರ ಮೇಲೆ ನಾವು ಬ್ಲೇಝರ್ ಆಗಿ ಹಾಕ್ಕೊಂಡು ಹೋಗ್ಬೋದು ಈ ರೀತಿ ಎಷ್ಟೊಂದು ಸೌಲಭ್ಯ ಇರೋದ್ರಿಂದ ಜಾಸ್ತಿ ಜನ ಶರ್ಟ್ಗಳನ್ನ ಇಷ್ಟಪಡ್ತಾರೆ ಮತ್ತೆ ಮಾರ್ಕೆಟಲ್ಲೂ ಕೂಡ ಜಾಸ್ತಿ ಅಂಗಡಿಗಳಲ್ಲಿ ಎಲ್ಲ ಥರದ ಶರ್ಟ್ಗಳು ಸಿಗೋದ್ರಿಂದ ಜನಗಳು ಜಾಸ್ತಿ ಶರ್ಟ್ಗಳನ್ನ ಇಷ್ಟಪಡ್ತಾರೆ ಧರ್ಸೋದಕ್ಕೆ ಶರ್ಟ್ಗಳೇ ತುಂಬ ಈಜಿ ಆ್ಯಂಡ್ ಅವೈಲೆಬಿಲಿಟಿ ಆಗಿರುತ್ತೆ ಆದ್ದರಿಂದ ಶರ್ಟನ್ನೇ ಜನಗಳು ಜಾಸ್ತಿ ಇಷ್ಟಪಡ್ತಾರೆ